ನಾವು ಮೊದಲಿಗೆ ಯೋಗ ಕಲಿಬೇಕಾದರೆ ಯಾರಾದ್ರೂ ಯೋಗ ಮಾಡೋ ತಜ್ಞರು ಇರ್ತಾರಲ್ಲಾ ಅವರತ್ರನೇ ಕಲಿಯೋದು ಒಳ್ಳೆಯದು ಯಾಕೆಂದ್ರೆ ನಾವು ಯೋಗ ಮಾಡಬೇಕಾದ್ರೆ ನಮ್ಮ ಉಸಿರಾಟದ ಮೇಲೆ ನಮ್ಮ ಹಿಡ್ತಾ ಇರಬೇಕು ಹೀಗೇ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರಕ್ರಿಯೆ ಇರುತ್ತೆ ಅದಕ್ಕೆ ಅದನ್ನು ನಾವು ಮಾಡಲೇ ಬೇಕು ಇಲ್ಲ ಅಂದರೆ ನಮ್ಮಷ್ಟಕ್ಕೆ ನಾವೇ ಮಾಡೋದಿಕ್ಕೆ ಹೋದ್ರೆ ಏನಾದ್ರೂ ವ್ಯತ್ಯಾಸ ಆಗುತ್ತೆ ಹೀಗೇ ಮಾಡಬೇಕು ಅಂತ ಅದಕ್ಕೆ ಒಂದು ಪ್ರಕ್ರಿಯೆ ಇರುತ್ತೆ ನಮಗೆಲ್ಲ ಗೊತ್ತಿರುವ ಹಾಗೆ ಉಸಿರನ್ನು ಯಾವ ಥರ ಹಿಡ್ದಿಟ್ಕೊಬೇಕು ಯಾವಾಗ ಯಾವ ಥರ ಉಸಿರಾಡಬೇಕು ಹೇಗ್ ಉಸಿರಿ ಬಿಡಬೇಕು ಈ ಥರ ಎಲ್ಲ ಅದಕ್ಕೆ ಪ್ರಕ್ರಿಯೆಗಳಿರುತ್ತೆ ಅದನ್ನು ನಮಗೆ ನಾವಾಗೇ ನಾವು ತಿಳ್ಕೊಳಕ್ಕೆ ಆಗೊಲ್ಲ ಹಂಗಾಗಿ ಯಾರಾದ್ರೂ ಯೋಗ ಮಾಡುವಂತ ತಜ್ಞರತ್ತಿರ ನಾವು ಕಲಿಯೋವರ್ಗುನಾದ್ರು ಮಾಡಬೇಕು ಕಲಿಬೇಕು ಅವರತ್ರ ಆವಾಗ ನಾವು ಒಂದು ಸ್ವಲ್ಪ ಕಲಿತ್ವಿ ನಮ್ಮ ನಮಗೆ ನಾವೇ ಮಾಡುವಷ್ಟು ಕಲಿತ್ವಿ ಅಂದಮೇಲೆ ಮನೆಯಲ್ಲೆ ಮಾಡ್ಕೋಬೋದು ಅದಕ್ಕಿಂತ ಮುಂಚೆ ಯೋಗಾಭ್ಯಾಸನ ಬೇರೆಯವರತ್ರ ಅಂದರೆ ಅದ್ರ ತಜ್ಞರು ಇರ್ತಾರಲ್ಲ ಅವರತ್ರ ಕಲಿಯೋದೆ ತುಂಬ ಒಳ್ಳೆಯದು ನನ್ನ ಪ್ರಕಾರ ಮತ್ತೆ ನಾವು ಮನೆಯಲ್ಲಿ ಮಾಡಬೇಕಾದ್ರೆ ಕೆಲವು ತಪ್ಪುಗಳನ್ನ ಮಾಡ್ತೀವಿ ಅದರಿಂದ ನಮ್ಮ ಆರೋಗ್ಯಕ್ಕೂ ವ್ಯತ್ಯಾಸ ಆಗುತ್ತೆ ಅಥವಾ ಮೂಳೆಗಳು ಹಿಟ್ಕೊಳ್ಳೋದು ಪೇ ನೋವು ಬರೋದು ಇದು ಎಲ್ಲಾ ಆಗುತ್ತೆ ಹಂಗಾಗಿ ನಾವು ಫಸ್ಟು ಬೇರೆಯವರತ್ರ ಯಾರಾದರೂ ಎಕ್ಸ್ಪರ್ಟ್ಗಳು ಇರ್ತಾರಲ್ಲವಾ ಅಂದರೆ ಯೋಗ ತಜ್ಞರು ಇರ್ತಾರಲ್ಲವಾ ಅವರತ್ರ ಕಲಿಯೋದು ತುಂಬ ಒಳ್ಳೆಯದು ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಹಂಗಾಗಿ ಮನೆಯಲ್ಲಿ ನಾವು ಅಭ್ಯಾಸ ಮಾಡ್ಕೋಬೋದು ಕಲ್ತ ಮೇಲೆ ಓ ನಮಗೆ ಇದು ಆಸನ ನೀಟಾಗಿ ಬರುತ್ತೆ ಇನ್ಮೇಲೆ ನಾನಾಗಿ ನಾನು ಮಾಡ್ಬೋದು ಅಂತ ನಮ್ಗೆ ಅನ್ಸೋವರೆಗೆನಾದ್ರೂ ನಾವು ಬೇರೆಯವರತ್ರ ಕಲಿಬೇಕು ತಜ್ಞರತ್ತಿರ ಆವಾಗ ನಮಗೆ ನಮ್ಮ ಉಸಿರು ಉಸಿರಾಟದ ಮೇಲೆ ನಮಗೆ ಹೆಂಗ್ ಹಿಡಿತ ಸಾಧಿಸಬೇಕು ಹೆಂಗೆ ಒಂದು ಆಸನವನ್ನು ಹಾಕ್ಬೇಕು ಅಂತ ನಮಗೆ ಪೂರ್ತಿಯಾಗಿ ಗೊತ್ತಾಗೋವರೆಗೆನಾದ್ರೂ ನಾವು ಬೇರೆಯವರತ್ರ ಕಲಿಯೋದು ಒಳ್ಳೆಯದು ನನ್ನ ಪ್ರಕಾರ ಹಂಗಾಗಿ ಮನೆಯಲ್ಲೇ ಮಾಡ್ಬೋದು ಬಟ್ ಬೇರೆಯವರತ್ರ ಕಲಿತು ಅದರಲ್ಲಿ ನಾವು ಪರಿಣಿತರು ಆದಮೇಲೆ ಮನೆಯಲ್ಲಿ ಮಾಡೋದು ಒಳ್ಳೆಯದು ಅನಿಸುತ್ತೆ ನನ್ನ ಪ್ರಕಾರ ಹಂಗಾಗಿ ಯೋಗಾಸನ ನ ಫಸ್ಟು ಬೇರೆಯವರತ್ರ ಹೋಗಿ ತಜ್ಞರತ್ತಿರ ಕಲ್ತ್ಕೊಂಬಂದು ಮನೆಯಲ್ಲಿ ಅಭ್ಯಾಸ ಮಾಡೋದರಿಂದ ನಮ್ಗೂ ಒಳ್ಳೆಯದು ಮತ್ತೆ ಸರಿಯಾಗಿ ಅದನ್ನು ಮಾಡ್ತೀವಿ ಮತ್ತು ಅದ್ರ ಫಲವು ಕೂಡ ನಮಗೆ ಸರಿಯಾಗಿ ಸಿಗುತ್ತೆ ಹಂಗಾಗಿ ಫಸ್ಟು ಕಲಿತ್ಕೊಂಡು ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವರತ್ರ ಕಲ್ತ್ಕೊಂಡು ಆಮೇಲೆ ನಾವು ಬಂದ್ಬಿಟ್ಟು ಮನೆಯಲ್ಲಿ ಕಲಿತು ನೀಟಾಗಿ ಮನೆಯಲ್ಲಿ ಮಾಡೋದರಿಂದ ಒಳ್ಳೆಯದಾಗತ್ತೆ